ಹಲೋ ಯಾರು ಮಾತಾಡ್ತಿರೋದು ಹಲೋ ಕೇಳಿಸ್ತಾ ಇಲ್ಲವಾ ಹಾಂ ಹೇಳಿ ಹಾಂ ಯಾವ ಕ್ಲಾಸು ಬಿ ಸೆಕ್ಷನಾ ಹಾಂ ಹೇಳಿ ಜೀವನ್ ಹಾಂ ಈಗ ಎಕ್ಸಾಮ್ಸ್ ಬಂತಲ್ಲ ಇವಾಗ ಕೇಳ್ತಿದ್ದೀರಾ ಮುಂಚೆನೇ ಹೇಳಬೇಕಿತ್ತಲ್ವಾ ನೀವು ಈ ಥರ ಈ ಥರ ನಂಗೇನು ಅರ್ಥ ಆಗ್ತಾ ಇಲ್ಲ ಅಂತ ಮುಂಚೆನೇ ಹೇಳಬೇಕಿತ್ತಲ್ವಾ ಹ್ಞೂ ಫಸ್ಟೆ ಹೇಳಿದಿದ್ದರೆ ನಾನು ಬೇರೆ ಟೀಚರನ್ನ ಹಾಕ್ತಿದ್ದೆ ಇವಾಗ ಹೇಳಿದ್ರೆ ಎಕ್ಸಾಮ್ಸ್ ಟೈಮಲ್ಲಿ ಏನು ಏನು ಮಾಡೋದು ಹಾಂ ಸರಿ ನಾಳೆ ಬನ್ನಿ ಕ್ಲಾಸಿಗೆ ಇನ್ನುಮೇಲೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ಲಾಸಸ್ ಕುತ್ಕೊಳ್ಳಿ ಆಗ ನೋಡೋಣ ಮಾಡ್ತೀವಿ ಹಾಂ ಇನ್ನುಮೇಲೆ ನಾನೇ ತಗೋತೀನಿ ಹಾಂ ಹಾಂ ಸ್ಪೆಷಲ್ ಕ್ಲಾಸ್ ನಾನೇ ತಗೋತೀನಿ ಅವರು ನಾರ್ಮಲ್ ಕ್ಲಾಸ್ ತಗೋತಾರೆ ಸ್ಪೆಷಲ್ ಕ್ಲಾಸ್ ನಾನು ತಗೋತೀನಿ ಹಾಂ ತಗೋಂಡು ನೀವೆಲ್ಲರೂ ನೀವೆಲ್ಲರೂ ಹಾಜರಾಗ್ಬೇಕಾಗುತ್ತೆ ಕ್ಲಾಸಿಗೆ ಯಾರೂ ಮಿಸ್ ಮಾಡೋಂಗಿಲ್ಲ ಕ್ಲಾಸಿಗೆ ಯಾರಾದರೂ ಒಬ್ಬರು ಮಿಸ್ ಮಾಡಿದರೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಹಾಂ ಎಲ್ಲರೂ ಬರ್ಬೇಕು ಕ್ಲಾಸಿಗೆ ಸರಿನಾ ಹಾಂ ನಾನು ಬರ್ತೀನಿ ತಗೋತೀನಿ ಮತ್ತು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತು ಹೇಳಿ ನನಗೆ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಫಸ್ಟೆ ಹೇಳಬೇಕಾಗುತ್ತೆ ಲಾಸ್ಟ್ ಮುಮೆಂಟಲ್ಲಿ ಹೇಳಿದ್ರೆ ನನಗೆ ಏನೂ ಅರ್ಥ ಆಗೋದಿಲ್ಲ ಬಟ್ ಯಾರ್ನುನು ನಾವು ಇದು ಮಾಡೋಕ್ಕಾಗಲ್ಲ ಹೌದಾ ನೀವು ನನಗೇನು ಕಂಪ್ಲೇಂಟ್ ಮಾಡಬೇಕಲ್ವಾ ಹಾಂ ನನಗ್ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತಾ ಇದ್ದೆ ಅವರಿಗೆ ಹೌದಾ ಅವರನ್ನ ನಾನು ನೋಡ್ಕೋತೀನಿ ಅವ್ರಿಗೆ ನಾನು ಹೇಳ್ತೀನಿ ಹೌದಾ ನೀವು ಮುಂಚೆನೇ ಹೇಳಬೇಕಲ್ವಾ ಇಷ್ಟೆಲ್ಲಾ ಇಟ್ಕೊಂಡು ಯಾಕೆ ಹೇಳಿಲ್ಲ ನೀವು ಯಾರುನು ಹೌದಾ ಸರಿ ಇವಾಗ ನನಗ್ ಹೇಳಿದಿರಲ್ಲವಾ ಸರಿ ನಾನು ನಾಳೆಯಿಂದ ಸ್ಪೆಷಲ್ ಕ್ಲಾಸಿಗೆ ಬನ್ನಿ ನಾನು ನಾನು ತಗೋತೀನಿ ನಿಮ್ಗೆ ಅವಾಗ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಡೌಟ್ಸ್ ಇದ್ದರೆ ನನ್ನ ಹತ್ತಿರ ಕೇಳಿ ನಾನು ಹೇಳಿಕೊಡ್ತೀನಿ ಹಾಂ ನಾರ್ಮಲು ತರಗತಿ ಬಂದುಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆವರೆಗೂ ಇರುತ್ತೆ ಆಮೇಲೆ ನಾಲ್ಕುವರೆಯಿಂದ ಆರು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ ಹ್ಞೂ ಸರಿ ಸರ್ ಓ ಸರಿ ಜೀವನ್ ಓಕೆ